ಇಂದಿನ ಸಮಾಜದಲ್ಲಿ ಹೆಚ್ಚಾಗಿ ನಿರುದ್ಯೋಗ ಸಮಸ್ಯೆ ಕಂಡು ಬರುತ್ತಿರುವುದು ಯುವ ಜನಾಂಗದಲ್ಲಿ ಏಕೆಂದರೆ ಇಂದಿನ ಈಗಿನ ಯುವಕರು ಒಳ್ಳೆ ಒಳ್ಳೆ ಪದವಿಗಳನ್ನು ಪಡೆದುಕೊಂಡು ಉನ್ನತ ಶ್ರೇಣಿಯಲ್ಲಿ ವಿದ್ಯಾಭ್ಯಾಸನ ಮುಗಿಸಿಕೊಂಡು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅವರು ಉದ್ಯೋಗಗಳಿಗಾಗಿ ಇನ್ನೂ ಈಗಲೂ ಕೂಡ ಹುಡುಕಾಡುತ್ತಿದ್ದಾರೆ ಇದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಯಾವ ರೀತಿ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಉದ್ಯಮಗಳಲ್ಲಿ ಒಂದಿಷ್ಟು ಒಳ್ಳೆಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಇಂತಹ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಯುವಕರಿಗಾಗಲಿ ಒಳ್ಳೆಯ ರೀತಿಯ ಕೆಲಸಗಳನ್ನು ನೀಡಬೋದು ಹಾಗೆ ಸರ್ಕಾರವೂ ಕೂಡ ಇದರ ಬಗ್ಗೆ ಹೆಚ್ಚು ಗಮನ ಅರಿಸಬೇಕು ಏಕೆಂದರೆ ಈಗಿನ ಯುವ ಜನಾಂಗವು ಡಿಗ್ರಿ ಪದವಿಗಳನ್ನು ಪಡೆದು ತಮಗೆ ಕೆಲಸವಿಲ್ಲದೆಯೇ ಮನೆಯಲ್ಲೇ ಕುಳಿತಿರುತ್ತಾರೆ ಹಾಗೆ ಹಾಗಾಗಿಯೇ ಅವರಿಗೋಸ್ಕರವಾದರೂ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಅವರಿಗೆ ತಕ್ಕಂಥ ಒಂದು ಉದ್ಯೋಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗಗಳನ್ನ ಕಲ್ಪಿಸಿಕೊಡಬೇಕೆಂಬುದು ನನ್ನ ಒಂದು ಅಭಿಪ್ರಾಯವಾಗಿದೆ